ನಮ್ಮ ಈಗ ಭಾರತದಲ್ಲಿ ನಿತ್ಯ ನರ್ತಕರು ಭರತನಾಟ್ಯಂ ಭರತನಾಟ್ಯಂ ನನ್ನ ಮಗಳಿಗು ಕಲಿಸೋಕ್ಕೆ ತುಂಬನೇ ಇಷ್ಟ ಭರತನಾಟ್ಯಕ್ಕೆ ಹೇಳ್ತಾ ಇದ್ದೀನಿ ನನ್ನ ಮಗಳು ಆದ್ರೆ ಈಗ ಇನ್ನು ಚಿಕ್ಕವಳು ತುಂಬ ಹಾಗಾಗಿ ಭರತನಾಟ್ಯ ಒಂದು ಸ್ವಲ್ಪ ಕಡಿಮೆ ಆಗಿದೆ ಅಂದರೆ ನಾನು ಅಂದ್ಕೊಂಡಿರೋ ಮಟ್ಟಿಗೆ ಕಡಿಮೆ ಆಗಿದೆ ಆವಾಗೆಲ್ಲ ತುಂಬಾನೆ ಇತ್ತು ಇವಾಗ ಹೊರ್ಗಡೆ ಇರಬೋದು ಆದರೆ ನಮ್ದು ಒಂದುಚೂರು ಹಳ್ಳಿಗಾಡು ಪ್ರದೇಶ ಅಲ್ಲ ಹಾಗಾಗಿ ಗೊತ್ತಾಗೋಲ್ಲ ಇರಬೋದು ಅನಿಸುತ್ತೆ ಆದರೆ ನನ್ನ ಮಕ್ಕಳಿಗೆ ನನ್ನ ಮಗಳಿಗೆ ತುಂಬನೇ ಭರತನಾಟ್ಯ ಕಲಿಸ್ಬೇಕು ಅಂತ ಆಸೆ ಇದೆ ಹಾಗಾಗಿ ಭರತನಾಟ್ಯ ಕಲಿಸ್ತೀನಿ ಮತ್ತೆನಿತ್ಯ ಈಗ ಜನಗಳು ಜಾಸ್ತಿ ಭರತನಾಟ್ಯಕ್ಕಿಂತ ಏನು ಅಂದರೆ ವೆಸ್ಟನ್ ಡ್ಯಾನ್ಸ್ ಅದ್ರ ಮೊರೆ ಹೋಗ್ತಿದ್ದಾರೆ ವೆಸ್ಟರ್ನ್ ಡ್ಯಾನ್ಸ್ ಚೆನ್ನಾಗಿರುತ್ತೆ ಇಲ್ಲ ಅಂತಲ್ಲ ಆದರೆ ಭರತನಾಟ್ಯಂ ತುಂಬ ಚೆನ್ನಾಗಿರುತ್ತಲ್ವ ಹಾಗಾಗಿ ನನಗೆ ಭರತನಾಟ್ಯಂ ಅಂತ ಅಂದ್ರೆಯೇ ತುಂಬ ಇಷ್ಟ ನನ್ನ ಮಗಳಿಗೆ ಕಲಿಸ್ಬೇಕು ಅನ್ನೋದನ್ನು ನಾನು ತುಂಬನೇ ಇಷ್ಟ ಪಡ್ತಿದ್ದೀನಿ ಕಲಿಸ್ತೀನಿ ಇಲ್ಲ ಅಂತಲ್ಲ ನಾನು ಕಲಿಸ್ತೀನಿ ನನ್ನ ಮಗಳಿಗೆ ಭರತನಾಟ್ಯನ ಆಮೇಲೆ ಇನ್ನು ನೆಕ್ಸ್ಟು ಬಂದರೆ ವೆಸ್ಟರ್ನ್ ಡ್ಯಾನ್ಸಿಗೆ ಯಾಕೆ ಜನಗಳು ಇಷ್ಟು ಮೊರೆ ಹೋಗ್ತಿದ್ದಾರೆ ಅಂದರೆ ತುಂಬನೆ ಚೆನ್ನಾಗಿರುತ್ತೆ ವೆಸ್ಟರ್ನ್ ಡ್ಯಾನ್ಸ್ ಇಲ್ಲ ಅಂತಲ್ಲ ಆದ್ರೂ ಓಕೆ ಓಕೆ ಹಾಗಾಗಿ ನನಗೆ ಭರತನಾಟ್ಯದ ಮೇಲೆ ತುಂಬನೇ ಕಾಂಟ್ರಾ ಇದು ಇದೆ ನೋಡೋಣ ನಾನು ಆಲ್ ಮೋಸ್ಟ್ ಕಲಿಯೋಕ್ಕೆ ಹೋಗೋಣ ಅಂದ್ಕೊಂಡಿದ್ದೀನಿ ಆದರೆ ನನ್ನ ಮಗಳಿಗೆ ಫಸ್ಟು ನಾನು ಭರತನಾಟ್ಯದ ಮೇಲೆ ಪ್ರಿಫ್ರೆನ್ಸ್ ಕೊಡಬೇಕು ಪ್ರಿಫ್ರೆನ್ಸ್ ಮಾಡ್ತೀನಿ ಹಾಗಾಗಿ ತುಂಬನೇ ಇದು ಮಾಡ್ತೀನಿ ಭರತನಾಟ್ಯದ ಬಗ್ಗೆ